ಒಂದು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮಾರ್ಚ್ ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತು ಎಂಟು ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನವಂಬರ್ ಹತ್ತು ಎರಡು ಸಾವಿರದ ಹನ್ನೊಂದು